ಹಲೋ ಹಲೋ ಹಾಂ ನಮಸ್ಕಾರಮ್ಮ ಯಾರು ಹೌದಾ ಏನಾಯಿತಮ್ಮ ಏನು ಏನು ಅಯ್ಯಯ್ಯಯ್ಯೋ ಹಾಂ ಹಾಂ ಬರ್ರಿ ಬರ್ರಿಯಮ್ಮ ಬರ್ರಿ ಬರ್ರಿ ಬರ್ರಿ ಬೇಗ ಬರ್ರಿ

ನಾವೀಗ ಒಂಬತ್ತೂವರೆಗೆ ತೆಗೀತೀವಮ್ಮ ಹಾಸ್ಪಿಟಲ್ ಹಾಂ ಹಾಂ ನಮ್ಮದಿಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಬಲ್ ಅದ ನೋಡಿರಿ ಹಾಸ್ಪಿಟಲ್ ಹಾಂ ಬರ್ರಿ ಫೀಸು ತೀನ್ಶೇ ರೂಪಾಯಿ ಅದ ನೋಡಮ್ಮ ಹಾಂ ಬರ್ರಿ ಬರ್ರಿ ನೋಡಮ್ಮ ಅದೆಲ್ಲ ಹಂಗೆ ನೀವಲ್ಲಿ ನಾವಿಲ್ಲಿ ಹಂಗೆ ಹೇಳಕ್ಕೆ ಬರಲ್ದು ನೀವು ಮೊದಲು ದವ್ಖಾನೆಗೆ ಬರ್ರಿ ದವಾಖಾನಿಗೆ ಬಂದಮೇಲೆ ಅದು ನೋಡಿದಮೇಲೆ ಖೂನೈತದ ಆಪರೇಷನ್ ಮಾಡಬೇಕಾ ಏನು ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾ ಎಕ್ಸ್ರಾ ತೆಗ್ಸಿ ನೋಡಬೇಕಾ ಅದೆಲ್ಲ ಗೊತ್ತಾಗ್ತದಮ್ಮ ನೀವು ಬಂದು ಫರ್ಸ್ಟು ಬರಬೇಕು ನೀವು ಹಾಸ್ಪಿಟಲ್ ಬಂದು ಆಮೇಲೆ ಎಲ್ಲ ಗೊತ್ತಾಗ್ತದೆ ಏನು ಮಾಡ್ಬೇಕು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಗೊತ್ತೈತದೆ ಅದಕ್ಕೆ ಬೇಗ ಬರ್ರಿ ನೀವು ಆಯಿತಮ್ಮ ನೀವು ಬರ್ರಿ ನೀವು ಬರ್ರಿ ನಾವು ಔಷಧ ಕೊಡ್ತೀವಿ ಬರ್ರಿ ಹಾಂ ಇಲ್ಲ ಬರ್ರಿ ಬರ್ರಿ ನೀವು ಬರ್ರಿ ಬಂದರೆ ಒಳ್ಳೆಯದಮ್ಮ ತೋರಿಸ್ಕೋಬೇಕು ಹಾಗೆಲ್ಲಾ ಎನ್ರ ಆದ್ರೆ ಪಟ್ಟ್ ಅಂತ ಹಾಸ್ಪಿಟಲ್ಗೆ ಬರಬೇಕಮ್ಮ ನೀವು ಮನೆಲ್ಲಿದ್ರೆ ಹೆಂಗೋ ಆಗ್ತದೆ ಅಂತ ಹೇಳಿ ಕುಂತ್ರೆ ಹೆಂಗೆ ಬೇಗ ಹಾಸ್ಪಿಟಲ್ ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವು ಬೇಗ ಆರಾಮ ಆಗ್ತದೆ ಮನೆಯಲ್ಲೇ ಕುಂತು ಬರಬೇಕ್ರಿ ಅಂದ್ರೆ ಹೇಗಮ್ಮ ಬೇಗ ಬರ್ರಿ ಇವತ್ತೇ ಬರಬೇಕಮ್ಮಾ ನಾಳೆ ಅಂದ್ರೆ ಮತ್ತದು ಬ್ಯಾನೆ ಅದು ಯಾವುದಂತ ಗೊತ್ತಾಗಲ್ದು ನಮ್ಗೆ ಇವತ್ತು ಬಿದ್ದಿಂದಂದರೆ ಆವಗಿಂದಾವಾಗೇ ನೋಡಿದರೆ ಅದು ಯಾವುದು ಹೇಗಾಯಿತು ಏನಾಯಿತು ಎಲ್ಲಿ ಹತ್ತಿತು ಅಂತ ಹೇಳಿ ಗೊತ್ತಾಯ್ತದೆ ನೋಡ್ದ್ರೆ ಇದು ದವಾಖಾನಿ ಅಂದ್ರೆ ಅಂದಿದ್ರೆ ಹೇಗಮ್ಮ ಅಂದ್ಬಾರ್ದು ಹಾಗೆಲ್ಲ ಬರಬೇಕು ಹಾಸ್ಪಿಟಲ್ ಅದ ಇದು ದುನಿಯದ ಎಷ್ಟೋ ಜನ್ರು ಬರ್ತಾರೆ ಏನೇನೋ ಕಾಯ್ಲೆಗಳಿರ್ತವೆ ಬಿಪಿಯಿರ್ತದೆ ಸುಗರ್ಯಿರ್ತದೆ ಎಲ್ಲೋ ಬೀಳು ಬೀಳ್ತಾರೆ ಆ್ಯಕ್ಸಿಡೆಂಟೇ ಆಗ್ತಾವೆ ಹೀಗೆಲ್ಲ ಏನೇನೋ ಆಗಿಂದು ಈಗ ಜೀವ ಹೋಗೋರು ಸುದಕ ಅವ್ರಿಗೆ ಕರ್ಕೊಂಡು ಬರ್ತಾರಮ್ಮ ಹಾಸ್ಪಿಟಲ್ಗ ಅನ್ಬಾರ್ದು ದವಾಖಾನಿ ಅಂದ್ರೆ ಹೆಂಗಮ್ಮಾ ನೀವು ಬರ್ರಿ ನೀವು ಬೇಗ ಕಡಿಮೆ ಕಡಿಮೆ ಮಾಡ್ತೇವು ಒಂದು ಎರಡು ಮೂರು ದಿವ್ಸದಲ್ಲಿ ನಿಮ್ಗೆ ಆರಾಮೇ ಆಗ್ತದೆ ಹಾಂ ಜಲ್ದಿ ಬರ್ರಿ ಈಗ ನಮ್ದು ಹಾಸ್ಪಿಟಲ್ ತೆಗೆದೇ ಅದ ನೋಡಿರಿ ಸದ್ಯಕ್ಕೆ ತೆಗ್ದಿದ್ದೇವೆ ನಾವು ಬರ್ರಿ ನಾವು ಇಲ್ಲೇ ಇದ್ದೇವೆ ಹಾಸ್ಪಿಟಲಲ್ಲೇ ಇದ್ದೇವೆ ನಾವು ಹಾಂ ಬರ್ರಿ ಜಲ್ದಿ ಬರ್ರಿ ಆಯಿತಮ್ಮ ಓಕೆ ಬರ್ರಿ ಬೇಗ ಬರ್ರಿ